ಸರ್ ಹೇಳಿ ಸರ್ ಏನು ಬೇಕು ಸರ್ ನಮ್ಮ ಹೋಟ್ಲಲ್ಲಿ ಪಲಾವು ಮೊಸರನ್ನ ಮತ್ತು ಪೂರಿ ಇಡ್ಲಿ ದೋಸೆ ಮಸಾಲೆ ದೋಸೆ ಪ್ಲೈನ್ ದೋಸೆ ಖಾಲಿ ದೋಸೆ ಗೀ ರೈಸ್ ಕುರ್ಮಾ ರೈಸ್ ಭಾತ್ ಚೌ ಚೌ ಭಾತ್ ಮತ್ತು ಇನ್ನೂ ಐಟಮ್ ಸಿಗುತ್ತೆ ಸರ್ ನಿಮ್ಗೇನು ಬೇಕು ಸರ್ ನಮ್ಮ ನಮ್ಮ ಓಟ್ಲಲ್ಲಿ ದೋಸೆ ಫೇಮಸ್ಸು ಸರ್ ನಮ್ಮ ಓಟ್ಲಲ್ಲಿ ದೋಸೆ ಫೇಮಸ್ ಇದೆ ಏಕೆ ಅಂದರೆ ಬಂದೋರೆಲ್ಲ ನಮ್ಮ ಓಟ್ಲಲ್ಲಿ ದೋಸೆನೇ ಜಾಸ್ತಿ ತಿನ್ನೋದು ಮತ್ತು ಬಂದೋರೆಲ್ಲ ದೋಸೆ ಆರ್ಡ್ರ್ ಮಾಡ್ತಾರೆ ನಮ್ಮಲ್ಲಿ ದೋಸೆ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತೀವಿ ಅನ್ನೋದರಿಂದ ನಮ್ಮ ಓಟ್ಲಲ್ಲಿ ದೋಸೆನ ಆರ್ಡರ್ ಮಾಡ್ತಾರೆ ಜಾಸ್ತಿ ನಿಮ್ಗೇನು ಬೇಕು ಸರ್ ಪ್ಲೈನ್ ದೋಸೆ ಖಾಲಿ ದೋಸೆ ಆನಿಯನ್ ದೋಸೆ ಮತ್ತು ಎಗ್ ಎಗ್ ದೋಸೆ ಚೀಸ್ ಕಾರ್ನ್ ದೋಸೆ ಸಿಗುತ್ತೆ ಸರ್ ನಿಮ್ಗೆ ಯಾವ ದೋಸೆ ಬೇಕು ಸರ್ ದೋಸೆಯಲ್ಲಿ ಎಗ್ ದೋಸೆ ಆ್ಯಂಡ್ ಕಾರ ಚೀಸ್ ಕಾರ್ನ್ ದೋಸೆ ಸಿಗುತ್ತೆ ಸರ್ ಸ್ಪೆಷಲ್ಲು ಹಾಂ ಸರ್ ನಮ್ಮ ಓಟ್ಲಲ್ಲೆಲ್ಲ ಫ್ರೆಷೇ ಸರ್ ಸಿಗೋದು ಎಲ್ಲ ಫ್ರೆಷಾಗಿ ಆವಾಗಲೇ ಮಾಡಿಕೊಡ್ತೀವಿ ಸರ್ ಸರ್ ಚೀಸ್ ಕಾರ್ನ್ ದೋಸೆ ಬಂದು ನೈನ್ಟಿ ಫೈವ್ ಆಗುತ್ತೆ ಮಸಾಲೆ ದೋಸೆ ಬಂದು ಸಿಕ್ಸ್ಟಿ ಫೈವ್ ಆಗುತ್ತೆ ಆನಿಯನ್ ದೋಸೆ ಬಂದು ಸಿಕ್ಸ್ಟಿ ಆಗುತ್ತೆ ಮಸಾಲೆ ದೋಸೆ ಬಂದು ಸಿಕ್ಸ್ಟಿ ರುಪೀಸ್ ಕಾಸ್ಟ್ ಇದೆ ಸರ್ ಓಕೆ ಚೀಪ್ ಹಾಂ ಸರ್ ಬೆಣ್ಣೆ ಯೂಸ್ ಮಾಡ್ತೀವಿ ಸರ್ ಹಾಂ ಸರ್ ಅದು ಅದೂ ಸಿಗುತ್ತೆ ಸರ್ ಸರಿ ಸರ್ ಫೈವ್ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ನಿಮ್ಮ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ನಿಮ್ಮ ಆರ್ಡರ್ ಬರುತ್ತೆ ಓಕೆ ಸರ್ ಆಯಿತು ವೆಯ್ಟ್ ಮಾಡಿ